ನಾನು ಅಡಿಗೆ ತಯಾರಿಸ್ಬೇಕಾಗಿತ್ತಂದ್ರೆ ನಾನು ಮೊದಲು ಯಾವ ಒಂದು ಸಿದ್ದತೆಗಳನ್ನು ಮಾಡ್ಕೋತೀನಿ ಅಂತಂದ್ರೆ ಮೊದಲಿಗೆ ನಾವು ಒಂದು ಯಾವ ಒಂದು ಅಡಿಗೆ ಮಾಡ್ತಿದ್ವಿ ಅದ್ರ ಮೇಲೆ ನಾವೇನು ಮಾಡ್ತೇವೆ ಅಂತಂದ್ರೆ ಆಹಾರಗಳನ್ನು ಸಿದ್ಧತೆ ಮಾಡ್ಕೋತೀವಿ ಪದಾರ್ಥಗಳನ್ನು ಈಗ ನಾವು ಒಂದು ಪಲಾವ್ ಮಾಡ್ತಿರ್ತೀವಿ ಅಂತಂದ್ರೆ ಪಲಾವಿಗೆ ಬೇಕಾಗುವಂತಹ ತರಕಾರಿ ಕೊತ್ತಂಬರಿ ಮೆಂತ್ಯೆ ಮಸಾಲೆ ಐಟಮ್ಸ್ ಈ ಥರ ಮಸಾಲೆಯಂತಂದ್ರೆ ಏಲಕ್ಕಿ ದಾಲ್ಚಿನಿ ಲವಂಗ ಈ ಥರ ಮೆಣಸು ಈ ಥರಯೆಲ್ಲ ನಾವು ಕುಟ್ಟಿ ಪೌಡ್ರ್ ಮಾಡಿಕೊಂಡು ನಾವು ಖಾರ ಆಗಿರ್ಬೋದು ಮಸಾಲೆ ಆಗಿರ್ಬೋದು ಈ ಥರ ಎಲ್ಲ ನಾವು ಏನು ಮಾಡ್ಕೋತೀವಿ ಅಂತಂದ್ರೆ ಆಹಾರಗಳನ್ನು ನಾವು ತಯಾರು ಮಾಡ್ಕೋತೀವಿ ತರಕಾರಿ ಒಳಗಡೆ ಬಂದರೆ ನಾವು ಆಲೂಗಡ್ಡೆ ಗಜ್ರಿ ಮತ್ತು ಏನು ತಗೋತೀವಿ ಅಂತಂದ್ರೆ ಸೌತೆಕಾಯಿ ಕೊತ್ತಂಬರಿ ಅದೇ ಥರ ಬಟಾಣಿ ಹಸಿ ಬಟಾಣಿ ಇವನ್ನೆಲ್ಲ ತೊಗೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ಅಡಿಗೇನ ಪ್ರಾರಂಭಿಸ್ತೀವಿ ಅದು ಪಲಾವ್ಗೆ ಆತು ಈಗ ನಾವೊಂದು ಸಾಂಬಾರು ಬೇಳೆ ಸಾರು ಮಾಡಬೇಕಾಗಿತ್ತು ಅಂತಂದ್ರೆ ಬೇಳೆ ಮತ್ತು ನಾವು ಟೊಮೇಟೋ ಆಮೇಲೆ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡ್ರಂತ ಸಿಕ್ತತೆ ನಿಮ್ಗೆ ಅದನ್ನ ಹಾಕೋದರಿಂದ ಸಾಂಬಾರ್ ನಮ್ಗೆ ರುಚಿಯಾಗಿ ಬರ್ತೈತೆ ಅದಾಗಿರ್ಬೋದು ನಾವು ಈಗ ಒಂದು ಪಲ್ಯ ಕಾಯಿ ಪಲ್ಯ ಇದು ಪಲ್ಯ ಮಾಡಬೇಕಾಗಿತ್ತು ಅಂತಂದ್ರೆ ಪಲ್ಯ ಏನು ರೆಡಿ ಮಾಡ್ಬೇಕಂತಂದ್ರೆ ಅದಕ್ಕೇನು ಮಾಡ್ತೀವಿ ಅಂತಂದ್ರೆ ಪಲ್ಯಕ್ಕೆ ಬೇಕಾದಂತಹ ತರಕಾರಿ ಒಂದು ಹೀರಿಕಾಯಿ ಪಲ್ಯ ಆಗಿರ್ಬೋದು ಚೌಳಿ ಕಾಯಿ ಪಲ್ಯ ಆಗಿರ್ಬೋದು ಮಾಡಬೇಕಾಗಿತ್ತು ಅಂತಂದ್ರೆ ನಾನು ಒಂದು ತರಕಾರಿಯನ್ನು ನೀವು ತರಿಸ್ಕೋಬೇಕು ತರಿಸ್ಕೊಂಡು ಅದಕ್ಕೆ ಬೇಕಾಗುವಂತಹ ಮಸಾಲೆಗಳು ಖಾರ ಉಪ್ಪು ಎಣ್ಣೆ ಈ ಥರ ಎಲ್ಲ ಒಂದು ಮಸಾಲೆ ಪದಾರ್ಥಗಳನ್ನು ನಾವು ತಂದಿಟ್ಟುಕೊಂಡು ಮಾಡಬೇಕಾಗ್ತೈತೆ ಅದು ಏನಾಗಿರ್ತೈತೆ ಅಂತಂದ್ರೆ ನಾವು ಯಾವ ಒಂದು ಅಡಿಗೆಯನ್ನು ಮಾಡ್ತೀವಿ ಅನ್ನೋ ಒಂದು ಇದ್ರ ಮೇಲೆ ನಾವು ಪದಾರ್ಥಗಳನ್ನು ಸಿದ್ಧ ಮಾಡ್ಕೋತೀವಿ ಹೆಚ್ಚಿನ ತರ್ಕಾರಿಗಳಂತಂದ್ರೆ ನಾವು ಮಾಡೋದು ಸೌತೆಕಾಯಿ ಪಲ್ಯ ಆಗಿರ್ಬೋದು ಹೀರೇಕಾಯಿ ಪಲ್ಯ ಆಗಿರ್ಬೋದು ಆಮೇಲೆ ಸೊಪ್ಪಿನ ಪಲ್ಯ ಆಗಿರ್ಬೋದು ಕಾಳುಗಳ ಪಲ್ಯ ಆಗಿರ್ಬೋದು ನಾವು ಕಾಳುಗಳ ಪಲ್ಯ ತಿನ್ನೋದು ನಮ್ಗೆ ಏನಾಗುತ್ತೆ ಅಂತಂದ್ರೆ ಹೆಚ್ಚು ಚಲೋ ಆಗ್ತೈತೆ ಕಾಳು ಪಲ್ಯಾಗಿರ್ಬೋದು ನಮಗೆ ಯಾವ ಥರ ಬೇಕು ಈಗ ನಾವೊಂದು ಕಾಳು ಪಲ್ಯನ ಮಾಡ ಹತ್ತೀವಿ ಅಂದ್ರೆ ಅದನ್ನು ನೆನೆಸಿಟ್ಟು ಮಾಡೋದರಿಂದ ನಮ್ಮದು ಒಂದು ಚಲೋ ಬರ್ತೈತೆ ಬಾಯಿಗೆ ರುಚಿ ಕೊಡ್ತೈತೆ ನೆನ್ಸಿಟ್ಟು ಮಾಡೋದರಿಂದ ಅದಕ್ಕೆ ನಾವು ಮಸಾಲೆಗಳನ್ನ ಕಡಿಮೆ ತಿನ್ನೋದರಿಂದ ನಮ್ಗೆ ಸ್ವಲ್ಪ ಚಲೋ ಆಗ್ತೈತೆ ಹಾಗೆ ನಾವು ಮಸಾಲೆ ತಿನ್ನಬಾರ್ದು ಅಂತೇನಿಲ್ಲ ತಿನ್ಬೋದು ನಮಗೆ ಎಷ್ಟು ಬೇಕು ಅಷ್ಟು ನಾವು ನಮ್ಮ ಮನೆ ಒಳಗಡೆ ನಾವು ರೆಡಿ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಮೊದಲಿಗೆ ಏನೇನು ಮಾಡ್ಕೋತೀವಿ ಅಂತಂದ್ರೆ ಮೊದಲಿಗೆ ಮಾಮುಲಾಗಿ ನಾವು ನಾಷ್ಟ ಮಾಡಬೇಕಾಗಿತ್ತು ಅಂದರೆ ಏನು ನಾಷ್ಟ ಮಾಡ್ಕೋತೀವಿ ಅದ್ರ ಮೇಲೆ ಅವಲಕ್ಕಿಯಾಗಿರ್ಬೋದು ಉಪ್ಪಿಟ್ಟಾಗಿರ್ಬೋದು ಉಪ್ಪಿಟ್ಟು ಮಾಡ್ಬೇಕಂದ್ರೆ ರವಾನ ರೆಡಿ ಮಾಡಬೇಕಾಗುತ್ತೆ ನಾವು ಹುರಕೊಂಡು ಅದ್ರ ಮೇಲೆ ಹಸಿ ಮೆಣ್ಸಿನಕಾಯಿ ಉಪ್ಪು ಖಾರ ಇಲ್ಲ ಈ ಥರ ನಾವು ಏನು ಮಾಡ್ತೀವಿ ಅಂದ್ರೆ ಪದಾರ್ಥಗಳನ್ನು ತೆಗೆದಿಟ್ಟುಕೊಂಡು ಅಡಿಗೆ ಮಾಡೋದು ಶುರು ಮಾಡ್ತೀವಿ ಒಂದು ಅಡಿಗೆ ಮಾಡಲು ಬೇಕಾಗುವಂತಹ ಎಲ್ಲ ಏನಂತಂದ್ರೆ ಪದಾರ್ಥಗಳನ್ನು ನಾವು ಸೈಡ್ ಇಟ್ಟುಕೊಂಡು ನಾವೇನು ಮಾಡ್ತೀವಿ ಅಂತಂದ್ರೆ ಆಹಾರಗಳನ್ನು ತಯಾರಿಸ್ತೀವಿ ಅಡಿಗೆಯನ್ನ ಮಾಡ್ತೀವಿ ನಮ್ಗೆ ಯಾವೊಂದು ಅಡಿಗೆ ಬೇಕು ಇವತ್ತು ನಾವೊಂದು ಯಾವುದೇ ಒಂದು ಮಾಂಸಾಹಾರಿ ಒಂದು ಪಲ್ಯ ಮಾಡ ಹತ್ತೀನಿ ಅಂತಂದ್ರೆ ಚಿಕನ್ನಾಗಿರ್ಬೋದು ಮಟನ್ನಾಗಿರ್ಬೋದು ಈ ಥರ ಮಾಡ ಹತ್ತೀವಿ ಅಂತಂದ್ರೆ ಅದ್ರ ಮೇಲೆಯೂ ನಾವು ಚಿಕನ್ ತೊಳ್ಕೊಳ್ಳೋದಾಗಿರ್ಬೋದು ಅದಕ್ಕೆ ಮಸಾಲ ರುಬ್ಬೋದಾಗಿರ್ಬೋದು ಇವೆಲ್ಲ ನಾವೇನು ಮಾಡ್ತೇವೆ ಅಂದ್ರೆ ಫರ್ಸ್ಟ್ ಆರಂಭಿಸುವ ಮೊದಲೆ ನೀಟಾಗಿ ನಾವೇನು ಮಾಡ್ಕೋತೀವಂದ್ರೆ ಸಿದ್ದತೆಗಳನ್ನು ಮಾಡ್ಕೋತೀವಿ